ನಾನು ಮೊದಲನೇದಾಗಿ ಇಪ್ಪತ್ತು ನಂಬರನ್ನ ತಗೊಳ್ತೀನಿ ಇಪ್ಪತ್ತು ನಂಬರ್ ಯಾಕೆ ಅಂತ ಅಂದರೆ ಅದು ನನ್ನ ಜನ್ಮದಿನ ಮತ್ತು ಮದುವೆಯ ದಿನ ಎರಡೂ ಇಪ್ಪತ್ತಾಗಿರೋದ್ರಿಂದ ಇಪ್ಪತ್ತನೇ ನಂಬರು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಇನ್ನು ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷ ಪ್ರಪಂಚದಲ್ಲಿ ಬಹಳ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ತುಂಬ ಮುನ್ನೆಲೆಗೆ ಬರ್ತಾ ಇದೆ ಪ್ರಪಂಚ ಎಲ್ಲ ವಿಷಯದಲ್ಲೂ ಮುನ್ನೆಲೆಗೆ ಬರ್ತಾ ಇದೆ ಮತ್ತು ಇನ್ನೊಂದು ನಂಬರು ಎರಡು ಸಾವಿರ ಎರಡು ಸಾವಿರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಅನುಕೂಲವಾಗುವಂತೆ ಎರಡು ಸಾವಿರ ರೂಪಾಯಿಗಳನ್ನ ಅವರು ವಿತರಿಸ್ತಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ಆರ್ಥಿಕವಾಗಿ ಸಹಾಯವಾಗ್ತಾ ಇದೆ ಇನ್ನೊಂದು ಎರಡು ಸಾವಿರದ ಆರು ಈ ನಂಬರ್ ನಾನು ಯಾಕೋ ತಗೊಳ್ತೀನಿ ಅಂದರೆ ನಾನು ಆ ವರ್ಷದಲ್ಲಿ ನಮ್ಮ ಮನೆಗೆ ಒಂದು ರೆಫ್ರಿಜರೇಟ್ರ್ ತಗೊಂಡಿದ್ದೆ ಅದು ಇಲ್ಲಿವರ್ಗೂ ಬಹಳ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆಯೂ ಆಗಿಲ್ಲ ಇ ಇಲ್ಲಿವರ್ಗೂ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಮತ್ತು ಕಡೆಯದಾಗಿ ಹತ್ತು ಲಕ್ಷದ ವಿಷ್ಯವಾಗಿ ಮಾತಾಡ್ತೇನೆ ನನಗೇನಾದ್ರೂ ಹತ್ತು ಲಕ್ಷ ಸಿಕ್ಕಿದ್ರೆ ಒಂದು ಒಳ್ಳೆಯ ಕಾರನ್ನ ತಗೊಳ್ಳಬೇಕು ಅನ್ನೋ ಆಸೆ ನನಗಿದೆ